ನಾವು ನಮ್ಮ ಮನೇಲಿ ಹಿಂದುಗಡೆ ಏನು ಮಾಡಿದ್ದೀವಿ ಅಂದ್ರೆ ಗಾರ್ಡನ್ ಟೈಪ್ ಏನು ಮಾಡ್ಸಿದ್ದೀವಿ ಅಂತ ಅಂದ್ರೆ ಬೆಳ್ಸಿದ್ದೀವಿ ಅದರಲ್ಲಿ ಪಕ್ಷಿಗಳು ಬರಬೇಕಾಗಿತ್ತು ಅಂದ್ರೆ ನಾವು ಮುಖ್ಯವಾಗಿ ಅಲ್ಲಿ ಏನು ಮಾಡಬೇಕು ಅಂತ ಅಂದ್ರೆ ಪಕ್ಷಿಗಳಿಗೆ ಒಂದು ಆಹಾರವನ್ನ ಇಡಬೇಕು ಯಾವ ಥರ ಅಂದ್ರೆ ಅವು ತಿನ್ನುವಂಥ ಕಾಳುಗಳಾಗಿರ್ಬೋದು ಅಥ್ವಾ ಅವಕ್ಕೆ ಬೇಕಾಗುವಂಥ ನೀರಾಗಿರ್ಬೋದು ಈಗ ನಾವು ಬಿಸಿಲೊಳ್ಗಡೆ ಯಾಕಂತಂದ್ರೆ ಬಿಸಿಲು ಒಂಸು ಇದರೊಳಗಡೆ ಬಂದ್ವಿ ಅಂತಂದ್ರೆ ಏನಾಗೋಲ್ಲ ಅಂತಂದ್ರೆ ಅವಕ್ಕೆ ಕುಡಿಯೋಕೆ ಆಗಂಗಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಮನೆ ಹಿತ್ತಲಾಗಿರ್ಬೋದು ಮನೆ ಮಹಡಿಯಾಗಿರ್ಬೋದು ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಪಕ್ಷಿಗಳಿಗೂ ನಾವೇನು ಮಾಡ್ತಿದ್ವಿ ಅಂತಂದ್ರೆ ನೀರನ್ನು ಇಡ್ತಿದ್ವಿ ಅದೇ ಥರ ಅವು ನಮ್ಗೆ ಬರಬೇಕಾಗಿತ್ತು ಅಂತಂದ್ರೆ ಅವುಕ್ಕೆ ಬೇಕಾಗುವಂಥ ಕಾಳುಗಳು ಅವು ಏನೇನು ಕಾಳುಗಳನ್ನು ತಿಂತಾವಲ್ಲ ತಿನ್ನಬೇಕಾಗಿತ್ತಂತ ಕಾಳ್ಗಳನ್ನ ನಾವೇನು ಮಾಡ್ತೀವಿ ಅಂದ್ರೆ ಅಲ್ಲಿ ಇಡ್ತಿದ್ವಿ ಅವು ಯಾವಾಗ್ಲೂ ಬರ್ತಿದ್ದವು ಬಂದು ನೀರನ್ನು ಕುಡಿತಿತ್ತು ಕಾಳುಗಳನ್ನು ತಿಂತಿದ್ವು ಇದರಿಂದ ನಮ್ಗೂ ನೋಡೋಕ್ಕೂ ಏನಾಗ್ತಿತ್ತು ಅಂತಂದ್ರೆ ಖುಷಿ ಅನ್ನಿಸ್ತಿತ್ತು ಸಣ್ಣ ಮಕ್ಕಳಿಗೂ ಏನಾಗ್ತಿತ್ತು ಅಂದ್ರೆ ಒಬ್ಬ ಪಕ್ಷಿಗಳು ನಮ್ಮ ಮನೆ ಹಿತ್ತಲಲ್ಲಿ ಬಂದವಲ್ಲ ಅನ್ನೋ ಒಂದು ಅವರಿಗೇನಾಗ್ತಿತ್ತು ಅಂದರೆ ಖುಷಿಗಳು ಸಿಗ್ತಿತ್ತು ಇದರಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಜಾಸ್ತಿ ಕ ಮನೆ ಹಿಂದುಗಡೆ ನಾವು ಗಾರ್ಡನನ್ನು ಬೆಳೆಸೋದರಿಂದ ಅಥ್ವಾ ಉದ್ಯಾನವನವನ್ನು ಬೆಳೆಸೋದರಿಂದ ಏನಾಗುತ್ತಾ ಅಂತಂದ್ರೆ ನಮಗೂ ಹೆಚ್ಚು ಹೆಚ್ಚು ಆದಂಥ ಒಂದಿಷ್ಟು ಇದು ಯೂಸ್ ಆಗ್ತಿತ್ತು ಎಲ್ಲ ಥರ ಚಲೋ ಆಗಿ ನಮ್ಗೆ ಸಿಗ್ತಿತ್ತು ಆಮೇಲೆ ಹಸಿರು ಹಸಿರು ಬೆಳೆಸೋದರಿಂದ ಏನಾಗುತ್ತೆ ಅಂತಂದ್ರೆ ನಮಗಲ್ಲಿ ಒಳ್ಳೆಯ ಒಂದು ಆಹಾರ ಪದಾರ್ಥಗಳು ಏನಾಗ್ತವೆ ಅಂತಂದ್ರೆ ಸಿಗ್ತಾವೆ ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಉದ್ಯಾನವನನ ಬೆಳೆಸ್ತಿದ್ವಿ ಪಕ್ಷಿಗಳಿಗಾಗಿ ನಾವು ಜಾಸ್ತಿ ಕಾಳುಗಳನ್ನ ಇಡ್ತಿದ್ವಿ ಯಾಕಂದ್ರೆ ಪಕ್ಷಿಗಳಿಗೆ ನಾವು ಬೇಕಂತಂದ್ರೆ ನಾವು ಈಗ ಹೆಂಗೆ ಅಂತಂದ್ರೆ ಹೊರಗಡೆ ಏನು ತಿನ್ಸೋಕೆ ಸಿಕ್ಕುವುದಿಲ್ಲ ಅವಕ್ಕೆ ಅವು ಅಲೆಮಾರಿಯಾಗಿ ಅಡ್ಡಾಡ ಬೇಕಾಗ್ತೈತಿ ಹಾಗಾಗಿ ನಾವು ನಮ್ಮ ಮನೆ ಹಿತ್ತಲಲ್ಲಿನ ನಾವೇನು ಮಾಡ್ತಿದ್ವಿ ಅಂತಂದ್ರೆ ನೀರುಗಳನ್ನು ಇಡೋದರಿಂದ ಅವಕ್ಕೆ ಬೇಕಾಗುವಂಥ ಕಾಳುಗಳನ್ನು ಇಡೋದರಿಂದ ಏನಾಕ್ಕತ್ತಿ ಅಂತಂದ್ರೆ ಅವಕ್ಕೂ ಪಕ್ಷಿಗಳಿಗೂ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ದಣಿವು ನಿವಾರಣೆಯಾಗ್ಬೋದು ಪಕ್ಷಿಗಳು ಒಂದು ಕೂಡಂಗಿಲ್ಲ ಎಲ್ಲ ಅನಿವಾರ್ಯತೆಯಾಗಿ ಅಡ್ಡಾಡಬೇಕಾಗುತ್ತವು ಅಲೆಮಾರಿಗಳಾಗಿ ಇಲ್ಲಿರುವಂಥ ಪಕ್ಷಿ ಆ ಕಡೆ ಇರುತ್ತೆ ಅಲ್ಲಿರುವಂಥ ಪಕ್ಷಿ ಈ ಕಡೆ ಹೋಗ್ತೈತಿ ಹಾಗಾಗಿ ನಾವು ನಮ್ಮ ಒಂದು ಆ ಒಂದು ಸಣ್ಣ ಪುಟ್ಟ ಜೀವಿಗಳಿಗೆ ನಾವು ಒಂದು ಒಳ್ಳೆಯ ಒಂದು ಆಹಾರ ನೀರು ಇಡೋದರಿಂದ ನಮ್ಗೇನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಎಲ್ಲ ಅಬಿವೃದ್ಧಿಯೂ ಆಗ್ತೈತಿ ಅವು ಅವು ಏನಾಗ್ತವೆ ಅಂತಂದ್ರೆ ಅಭಿವೃದ್ಧಿ ಆಗ್ತವೆ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ಏನು ಮಾಡ್ತಿದ್ವಿ ಅವಾಗ ಅಂತಂದ್ರೆ ಒಂದು ತೋಟ ಸಣ್ಣ ತೋಟಗಾರಿಕೆ ಅಂತ ಬೆಳೆಸಿದ್ವಿ ಏನಪ್ಪ ಏನು ಹಾಕಿದ್ವಿ ಅಂತಂದ್ರೆ ಅಲ್ಲಿ ನಾವು ತರಕಾರಿಗಳನ್ನ ಹಾಕಿದ್ವಿ ಹಣ್ಣಿನ ಒಂದು ಅಂಗಡಿಗಳನ್ನ ಇಟ್ಟಿದ್ವಿ ಸರಿ ಅಂಗಡಿ ಹಣ್ಣುಗಳನ್ನು ಏನು ಮಾಡಿದ್ವಿ ಅಂತಂದ್ರೆ ಅಲ್ಲಿಯೇ ಬೆಳೆಸಿದ್ವಿ ಅದೇ ಥರ ಹಣ್ಣು ಬೆಳೆಸೋದರಿಂದ ಅಲ್ಲಿ ನಮಗೇನಾಗ್ತಿತ್ತು ಅಂತಂದ್ರೆ ಪಕ್ಷಿಗಳು ಬರ್ತಿದ್ವು ಪಕ್ಷಿಗಳು ಬಂದು ಏನು ಮಾಡ್ತಿದ್ವು ಅಂತಂದ್ರೆ ಪೂರ್ತಿ ನಮಗೇನು ಇತ್ತು ಅಂತಂದ್ರೆ ಆ ಪಕ್ಷಿಗಳು ಬರೋದರಿಂದ ಹಣ್ಣುಗಳು ತಿನ್ನೋದರಿಂದ ಏನಾಗ್ಬಿಡ್ತಾ ಹಾಳಾಗ್ತಿತ್ತು ಅವು ಹಣ್ಣುಗಳನ್ನ ತಿನ್ನಬಾರ್ದು ಆ ಥರ ನಾವೇನು ಮಾಡ್ಕೊಂಡ್ವಿ ಅಂತಂದ್ರೆ ಪಕ್ಷಿಗಳು ಬಂದ ತಕ್ಷಣ ನಾವೇನು ಮಾಡ್ಕೊಳ್ತಿದ್ವಿ ಅಂತಂದ್ರೆ ಅವಕ್ಕೆ ಕಾಳುಗಳನ್ನು ಇಡೋಕೆ ಇದ್ನ ಮಾಡ್ತಿದ್ವಿ ಒಂದು ಒಂದು ಬಟ್ಟಲ ಒಳಗಡೆ ಅಥ್ವಾ ಒಂದು ನೀರಿನ ಮಡಿಕೆ ಒಳಗಡೆ ಏನು ಮಾಡ್ತಿದ್ವಿ ಅಂತಂದ್ರೆ ನೀರನ್ನು ಹಾಕಿ ಒಂದು ನೇತು ಬಿಡ್ತಿದ್ವಿ ಯಾಕಂದ್ರೆ ನಾವಲ್ಲಿ ಮುಂದಿದ್ದರೆ ಅವು ತಿನ್ನೋಂಗಿಲ್ಲ ಯಾಕಂತಂದ್ರೆ ಮನುಷ್ಯ ಮನುಷ್ಯರು ಇದ್ರು ಅಂತಂದ್ರೆ ಅವು ಬರೋದೆ ಇಲ್ಲ ಪಕ್ಷಿಗಳು ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂತಂದ್ರೆ ನಮ್ಮ ಮನೆ ಹಿತ್ತಲು ಒಳಗಡೆ ಒಂದು ಗಿಡಕ್ಕೆ ಏನು ಮಾಡ್ತಿದ್ವಿ ಅಂತಂದ್ರೆ ಒಂದು ದಾರನ ಕಟ್ಟಿ ಅದ್ಕೆ ಒಂದು ಬೌಲ್ ಅಂತಂದ್ರೆ ಮಡಿಕೆ ಆಗಿರ್ಬೋದು ಬಟ್ಟಲು ಆಗಿರ್ಬೋದು ಈ ಥರ ಇರುವಂಥ ಒಂದಿಷ್ಟು ಇದನ್ನು ನಾವು ಅದನ್ನ ಕಟ್ಟಿ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಅವರಿಗೆ ಇರ್ತಿದ್ವಿ ನಾವು ಹೊರಗಡೆ ದೂರದಿಂದಲೇ ಕಿಟ್ಕಿಯಿಂದ ನಿಂತ್ಕೊಂಡು ನೋಡ್ತಿದ್ವಿ ಅವು ನಮ್ಮ ಮುಂದೆ ಹೋದ್ರೆ ಹಾರಿ ಹೋಗಿ ಬಿಡ್ತಿದ್ವು ಹಾಗಾಗಿ ಹೀಗೆ ಬಂದವು ಏನು ಮಾಡ್ತಿದ್ದವು ನೀರು ಕುಡಿತಿದ್ದವು ನೈಟು ಅಂತ ತರಕಾರಿಗಳಾಗಿರ್ಬೋದು ಅಥ್ವಾ ಕಾಳುಗಳಾಗಿರ್ಬೋದು ಇವನ್ನೆಲ್ಲ ಏನು ಮಾಡ್ತಿದ್ವು ಅಂತಂದ್ರೆ ತಿಂತಿದ್ವು ಹಾಗಾಗಿ ನಾವು ಪಕ್ಷಿಗಳಿಗೆ ಜಾಸ್ತಿ ಜಾಸ್ತಿ ಕಾಳುಗಳನ್ನ ಇಡೋದರಿಂದ ನಮ್ಮ ಮನುಷ್ಯತ್ವವೂ ಒಂದು ಸ್ವಲ್ಪ ಚಲೋ ಆಗಿ ಅಭಿವೃದ್ಧಿ ಆಗ್ತೈತಿ ಹಿಂಗೆ ಪಕ್ಷಿಗಳು ನಮ್ಗೆ ಯಾವುದೇ ಥರ ಇದನ್ನ ಮಾಡೋಂಗಿಲ್ಲ ಆದ್ರೂ ಆ ಥರ ನಾವು ಟಿಪ್ಸ್ಗಳನ್ನು ಹೆಂಗೆ ಕೊಡಬೇಕ ಅಂತಂದ್ರೆ ನಮ್ಮ ಉದ್ಯಾನವನ್ನ ನಾವೆಲ್ಲರೂ ಬೆಳೆಸ ಬೇಕಾಗ್ತೈತಿ ಈಗ ಒಬ್ಬೊಬ್ಬರಿಗೆ ಸಣ್ಣ ಮಕ್ಕಳಿಗೆ ಏನಾಯ್ತಂದ್ರೆ ಪಕ್ಷಿ ಅಂತಂದ್ರೆ ಬಹಳ ಇಷ್ಟ ಇರ್ತವೆ ಹಾಗಾಗಿ ನಾವೇನು ಮಾಡ್ತಿದ್ವಿ ನಮ್ಮ ಆವಾಗ ನಾನು ಸಣ್ಣವಲ್ಲ ಇದ್ದಾಗ ನನ್ಗೆ ಎಲ್ಲ ಥರದ ಪಕ್ಷಿಗಳು ಈಗ ನಮ್ಮ ಮನೇಲೆ ನಾವು ತಗೊಂಡ್ವಿ ಅಂತಂದ್ರೆ ನಮ್ಮ ಮನೇಲೆ ನಾವು ಒಂದಿಷ್ಟು ಪಕ್ಷಿಗಳನ್ನು ಸಾಕಿದ್ದೀವಿ ಲವ್ ಬರ್ಡ್ಸ್ ಅಂತ ಹೇಳಿ ನಮ್ಮ ಪಪ್ಪ ಅವ್ರು ತಗೊಂಡ್ಬಂದಾರ ಅವಕ್ಕೆ ಮಾಡ್ತೀವಿ ಅಂತಂದ್ರೆ ದಿನ ನವಣೆ ಕಾಳಂಥ ಸಿಕ್ತೈತಿ ನವಣಿ ಕಾಳನ್ನು ಹಾಕ್ತೀವಿ ಒಂದು ಪಂಜರದೊಳಗಡೆ ಹಾಕಿರ್ತೀವಿ ಹಾಕಿಟ್ಟು ಅವ್ಕೆ ನವಣಿ ಕಾಳಾಗಿರ್ಬೋದು ಅವ್ಕೆ ಪ್ರೋಟಿನ್ ಸಿಗುವಂಥ ಆಹಾರವನ್ನು ಕೊಡ್ತೀವಿ ನಾವು ಅವುಕ್ಕೆ ಕೊತ್ತಂಬರಿ ಆಗಿರ್ಬೋದು ಅಥ್ವಾ ನೀರು ಆಗಿರ್ಬೋದು ನಾವು ದಿನಕ್ಕೆ ಒಂದು ಸಲ ಆದ್ರೂ ನೀರನ್ನು ಎಕ್ಸ್ಚೇಂಜ್ ಮಾಡ್ತೀವಿ ಎಕ್ಸ್ಚೇಂಜ್ ಮಾಡಿ ಸ್ವಚ್ಛತವಾಗಿ ಇಡ್ತೀವಿ ಆಮೇಲೆ ನವ್ಣೆ ಕೊಡ್ತೀವಲ್ಲ ನಾವು ನವ್ಣೆ ಅನ್ನೋದು ಸಿಪ್ಪೆ ಸಮೇತ ಅಂದರೆ ಸಿಪ್ಪೆಯನ್ನು ತೆಗ್ದು ಕಾಳನ್ನು ಅಷ್ಟೇ ತಿಂತೈತಿ ಅದು ಅದೇ ಥರ ಕೊತ್ತಂಬರಿ ಅದಕ್ಕೆ ಪ್ರೋಟಿನ್ ಬಾಕ್ಸ್ ಸಿಕ್ತೈತಿ ನಮ್ಗೆ ಪಕ್ಷಿಗೆ ಶಕ್ತಿ ಬರಲಿ ಅಂತಂದ್ರೆ ಪ್ರೋಟಿನ್ ಇರ್ತೈತಿ ಆ ಪ್ರೋಟಿನ ಒಂದು ಅದರದ್ದು ಔಷಧಿ ಇರ್ತೈತಿ ಆ ಔಷಧವನ್ನ ಹಾಕ್ತಾರೆ ಹೀಗಾಗಿ ನಾವು ನಮ್ಮ ಮನೇಲಿ ಏನು ಮಾಡಿದ್ವಿ ಅಂತಂದ್ರೆ ಒಂದಿಷ್ಟು ಪಕ್ಷಿಗಳನ್ನು ಬೆಳೆಸೀವಿ ನಮ್ಮ ಮನೆಯಾಗಿರುವಂಥ ಒಂದು ಐದು ಆರು ಪಕ್ಷಿಗಳನ್ನು ಏನೆಂದೆವು ಅಂತಂದ್ರೆ ನಮ್ಮ ಮನೆ ಒಳಗಡೆ ಬೆಳೆದಾವು ಅದೇ ಥರ ನಮ್ಮದು ಮನೆಯೊ ಮನೆ ನಾವು ಸಾಕಿರುವಂಥ ಪಕ್ಷಿಗಳು ಅಷ್ಟೇ ಅಲ್ಲ ಮತ್ತು ಬೇರೆಯಿಂದ ಬರುವಂಥ ಪಕ್ಷಿಗಳಿಗೂ ನಾವೇನು ಮಾಡ್ತೀವಿ ಅಂತಂದ್ರೆ ಆಹಾರ ಕೊಡ್ತೀವಿ ನಾವೀಗ ಬಹಳ ಏನು ಮಾಡ್ತೀವಿ ಅಂತಂದ್ರೆ ಬ್ಯಾಸ್ಗೆ ಒಳಗಡೆ ನಾವೇನು ಮಾಡ್ತೀವಿ ನೀರು ಇಡುತ್ತೀವಿ ಯಾಕೆಂದ್ರೆ ಅವು ದಣ್ಕೊಂಡು ಬಂದಿರ್ತಾವಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ನೀರನ್ನು ಹಾಕೋಕ್ಕೆ ನೀರನ್ನು ಇಡೋಕ್ಕೆ ಹೆಚ್ಚು ಹೆಚ್ಚು ನಾವು ಅವರಿಗೆ ಇದನ್ನ ಕೊಡ್ತೀವಿ ಅಂತ ಹೇಳ್ತೀವಿ ಹೆಚ್ಚು ಹೆಚ್ಚು ನೀರುಗಳನ್ನು ಕುಡಿಸಬೇಕು ಕಾಳುಗಳನ್ನು ತಿನ್ನಿಸಬೇಕು ಇದರಿಂದ ಪಕ್ಷಿಗೂ ತೃಪ್ತಿ ಆಗುತ್ತೆ ನಾವು ಮಾಡ್ವಂಥ ಕಾರ್ಯವೂ ನಮ್ಗೆ ಏನು ಅನ್ಸುತ್ತೆ ಚಲೋ ಅನ್ಸುತ್ತೆ ಹಾಗಾಗಿ ನಾವೇನು ಮಾಡ್ತೀವಂತಂದ್ರೆ ಪಕ್ಷಿಗಳು ಜಾಸ್ತಿಯಾಗಿ ಜಾಸ್ತಿ ನಮ್ಮ ಕಡೆ ಬರಲಿ ಅದು ಎಲ್ಲ ಥರನೂ ತಗೊಳ್ಳಿ ಆ ಒಂದು ಕಾಳುಗಳನ್ನ ಹಾಕ್ಬೋದು ನಾವು ಪಕ್ಷಿಗಳಿಗೆ ನೀರನ್ನು ಇಡಬಹುದು ನಮ್ಮ ಮನೆಯಲ್ಲಿ ನಾವು ನಮ್ಮದೇ ಸ್ವಂತ ಐಕ್ಳು ಅಂತ ಪಕ್ಷಿಗಳನ್ನು ಬೆಳೆಸಿದ್ದೀವಿ ನಾವು ಒಂದು ಐದು ಏನೋ ಆರು ಪಕ್ಷಿಗಳಿದ್ದಾವೆ ಅದು ಬಿಟ್ಟು ನಮ್ಗೆ ನಮ್ಮ ಒಂದು ನಮ್ಮ ಮನೆ ಮುಂದೆಯೂ ಒಂದು ಗಾರ್ಡನ್ ಥರ ಇದೆ ಆ ಗಾರ್ಡನ್ ಒಳಗೂ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಪಪ್ಪಾಯ ಗಿಡಯಿದೆ ಆ ಪಪ್ಪಾಯ ಗಿಡಕ್ಕೆ ಏನು ಮಾಡ್ತೀವಿ ಅಂದ್ರೆ ನೀರನ್ನು ಕಟ್ತೀವಿ ಅವಕ್ಕೆ ಬೇಕಂತಂದ್ರೆ ಕಾಳುಗಳನ್ನು ಕಟ್ಟಿ ಅದನ್ನ ಏನು ಮಾಡ್ತೀವಿ ಅಂತ ಅಂದ್ರೆ ಇಟ್ಬಿಡ್ತೀವಿ ಇಟ್ವಿ ಅಂತಂದ್ರೆ ಅವೇ ತಾವಾಗೇ ಬಂದು ತಾವೇ ಏನ್ಮಾಡ್ತವಂತಂದ್ರೆ ತಿಂದು ಹೋಗ್ಬಿಡ್ತವವು ತಿಂದು ಹೋಗೋದರಿಂದ ಅವಕ್ಕೂ ಇಲ್ಲಿ ಒಂದು ಏನೋ ಒಂದು ಆಹಾರ ಸಿಗ್ತೈತಿ ಇಲ್ಲಿ ಅಂತಂತಂದು ಏನು ಮಾಡ್ತೈತಿ ಅಂದ್ರೆ ಪದೇ ಪದೇ ಯಾವಾಗ್ಲೂ ಇದು ಮಾಡ್ತವೆ ಅಂತಂದ್ರೆ ಅವು ಬಂದು ನಮ್ಗೇನಾಗ್ತವೆ ಅಂತಂದ್ರೆ ತಿಂದು ಹೋಗ್ತವೆ ಈ ಥರ ನಾನು ಏನು ಮಾಡ್ತೀನಿ ಅಂತಂದ್ರೆ ನಮ್ಮ ಮನೆ ಒಳಗಡೆ ನಮ್ಮ ಹಿತ್ಲು ಒಳಗಡೆ ಏನು ಮಾಡ್ತೀವಿ ಉದ್ಯಾನವನನ ಬೆಳೆಸ್ತೀವಿ ಅದ್ರ ಒಳಗಡೆ ಬೇಕಾಗುವಂಥ ಪಕ್ಷಿಗಳಿಗೆ ಬೇಕಾಗುವಂತಹ ಆಹಾರ ಕಾಳುಗಳನ್ನು ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಕೊಡ್ತೀವಿ ಈ ಥರ ನಾವೇನು ಮಾಡ್ತೀವಂದ್ರೆ ಎಲ್ಲ ಥರನೂ ಸಂರಕ್ಷಣೆಯಿಂದ ಟಿಪ್ಸ್ಗಳನ್ನು ನಾವು ಪಕ್ಷಿಗಳಾಗಿ ಒಂದು ಖಾಳು ಮತ್ತು ನೀರುಗಳನ್ನು ನಾವೇನು ಮಾಡ್ಬೇಕಾಯ್ತಂದ್ರೆ ಇಡಲೇಬೇಕಾಗುತ್ತೆ